ನನ್ನ ನೆಚ್ಚಿನ ಚಿತ್ರಕಲಾ ಶೈಲಿ ಎಂದರೆ ರೇಖಾಚಿತ್ರ ಏಕೆಂದರೆ ಇದು ರೇಖೆಗಳಿಂದ ಕೂಡಿರುವ ಚಿತ್ರಗಳಾಗಿದೆ ಆದ್ದರಿಂದ ರೇಖಾಚಿತ್ರಗಳೆಂದರೆ ನನಗೆ ತುಂಬ ಇಷ್ಟ ಏಕೆಂದರೆ ನಾವು ಪ್ರತಿಯೊಂದು ರೇಖೆಗಳನ್ನು ಅಥವಾ ಪ್ರತಿಯೊಂದು ಚಿತ್ರವನ್ನು ಬಿಡಿಸುವಾಗ ಏನೋ ರೇಖೆಗಳನ್ನು ಹಾಕಿಕೊಂಡು ಬಿಡಿಸಿದರೆ ಏನೋ ಒಂಥರ ಖುಷಿಯಾಗುತ್ತದೆ ಏಕೆಂದರೆ ನಮ್ಮ ಜೀವನದಲ್ಲಿ ನಡೆದಿದ್ದಂತಹ ತಪ್ಪು ಸರಿ ರೇಖೆಗಳನ್ನು ಕೂಡ ಅದು ಬಿಂಬಿಸುತ್ತದೆ ಹಾಗೆಯೇ ಜೀವನದ್ದುದ್ದಕ್ಕೂ ಮುಂದೆ ಮಾಡಬೇಕಾದ ಕಾರ್ಯಗಳನ್ನು ಕೂಡ ಚಿತ್ರಗಳ ಮೂಲಕ ಅಥವಾ ರೇಖೆಗಳ ಮೂಲಕ ನಾನು ನನ್ನ ಭಾವನೆಗಳನ್ನು ನಿರೂಪಿಸಬಹುದು ಮತ್ತು ಏನೋ ಜೀವನದಲ್ಲಿ ಕಷ್ಟ ಆಯಿತು ಸುಖ ಆಯಿತು ಅಥವಾ ಏನೋ ಕೆಟ್ಟ ಸಮಯ ಬಂದಿತು ಅಂದರೂ ಅದನ್ನು ಚಿತ್ರಗಳ ಮೂಲಕ ಅಥವಾ ರೇಖೆಗಳ ಮೂಲಕ ನಿರೂಪಿಸುವುದರ ನಿರೂಪಿಸುವುದರಿಂದ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಗುತ್ತದೆ ಆದ್ದರಿಂದ ನಾನು ರೇಖಾಚಿತ್ರ ಶೈಲಿಯನ್ನು ಆಯ್ದುಕೊಳ್ಳಲು ಇಷ್ಟಪಡುತ್ತೇನೆ